ಭಾರತ ಮಾಧ್ಯಮ ಭಾರತ ಮಾಧ್ಯಮದ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ತುಂಬಾ ಮಾಧ್ಯಮಗಳಿವೆ ಅದರಲ್ಲಿ ಜನ ಮೆಚ್ಚುವಂಥದ್ದು ಜನತೆಗಳು ಮೆಚ್ಚುವಂಥದ್ದು ಇರುವಂಥ ಒಂದೇ ಒಂದು ಮಾಧ್ಯಮ ಅಂದರೆ ಅದು ಚಂದನ ಟಿವಿ ಚಂದನ ಚಾನೆಲ್ನಲ್ಲಿ ಬರುವಂತಹ ಪ್ರತೀ ಒಂದು ವಿಚಾರವು ಕೂಡ ಸತ್ಯ ಪ್ರಾಮಾಣಿಕವಾಗಿ ಇರುತ್ತೆ ಏಕಂದರೆ ನಾನು ಗಮನ ಮಾಡಿರೋದನ್ನು ನಾನು ನಿಮ್ಮ ಹತ್ರ ಹೇಳ್ತೇನೆ ಚಂದನ ಟಿವಿಯಲ್ಲಿ ಬರುವಂತಹ ಸುದ್ದಿಗೂ ಈಗ ಟಿವಿ ನೈನ್ ಬಿ ಟಿವಿ ಕೆಲವೊಂದು ನ್ಯೂಸ್ ಚಾನೆಲ್ಗಳಿದಾವೆ ಆ ಚಾಲಲ್ಗಳಲ್ಲಿ ಯಾವ ರೀತಿ ಅದು ಸುದ್ದಿ ಪ್ರಕಟಣೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಂದರೆ ಅವರಿಗೆ ಬೇಕಾಗಿರೋ ಅವರ ಹತ್ತಿರ ಇರುವಂತಹ ದುಡ್ಡುಗಳ ದುಡ್ಡು ನೋಡಿ ಅವರು ತಮ್ಮ ಬಗ್ಗೆ ಚಾನೆಲ್ನಲ್ಲಿ ತೋರಿಸಿಕೊಳ್ಳೋದಕ್ಕೋಸ್ಕರ ಕೆಲವೊಂದಷ್ಟು ದುಡ್ಡನ್ನು ಅವ್ರ್ಗೆ ನೀಡಿ ಅವರ ಪ್ರಕಟಣೆಗಳ್ನ ಚಾನೆಲ್ನಲ್ಲಿ ತೋರಿಸ್ತಾರೆ ಅದೇ ರೀತಿ ಈಗ ಹೊಸದಾಗಿ ಚಾಲ್ತಿಯಲ್ಲಿರೋದು ಅಂತ ಬಂದರೆ ಬಿ ಟಿವಿ ಅವರ ಕೆಟ್ಟ ವರ್ತನೆ ಬಿ ಟಿವಿ ಅದು ಒಂದು ಚ ಮಾಧ್ಯಮವೇ ಅದೂ ಭಾರತದ ಮಾಧ್ಯಮವೇ ಪ್ರತಿಯೊಬ್ಬರಿಗೂ ಒಳ್ಳೆಯ ಸುದ್ದಿಗಳನ್ನ ತಲುಪಿಸಬೇಕು ಆದರೆ ಆ ಚಾನೆಲ್ನಲ್ಲಿ ಮಾಡೋ ಅಂಥದ್ದು ಬರೀ ಕೆಟ್ಟ ವಿಚಾರಗಳನ್ನು ಚಾನೆಲ್ನಲ್ಲಿ ತೋರಿಸ್ತಾರೆ ಅದನ್ನು ಏಕೆ ಅವರು ಅಷ್ಟು ಅತಿರೇಕವಾಗಿ ಅವರು ಪ್ರಕಟಣೆ ಮಾಡ್ತಿದ್ದಾರೆ ಕೆಲವೊಂದು ಸೋಶಿಯಲ್ ಮೀಡಿಯಾದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಬೆತ್ತಲೆ ವೀಡಿಯೋಗಳನ್ನು ಹಾಗೂ ಅವರದ್ದು ಮೈ ತೋರಿಸಿ ಮಾಡಿರುವಂತಹ ವೀಡಿಯೋಗಳನ್ನು ಅವರು ಅವರ ಚಾನೆಲ್ನಲ್ಲಿ ಪ್ರಕಟಣೆ ಮಾಡಿ ಅವರನ್ನೇ ಒಂದು ಸ್ಟಾರ್ ಒಂದು ಒಬ್ಬ ದೊಡ್ಡ ವ್ಯಕ್ತಿ ಅನ್ನೋ ಥರ ಅವರು ಅಲ್ಲಿ ಪ್ರಕಟಣೆ ಮಾಡ್ತಾರೆ ಕೆಲವೊಂದು ವಿಷಯಗಳಲ್ಲಿ ಕರ್ನಾಟಕ ಹಾಗೂ ಭಾರತದ ಮಾಧ್ಯಮಗಳ ಬಗ್ಗೆ ನನಗೆ ತುಂಬ ಭಿನ್ನಾಭಿಪ್ರಾಯಗಳಿವೆ ನಾನು ನೋಡಿ ಇಷ್ಟಪಟ್ಟಿರುವಂತಹ ಒಂದೇ ಒಂದು ಚಾನೆಲ್ ಅಂದರೆ ಅದು ಚಂದನ ಟಿವಿ ಅವರು ಹೇಳುವಂತಹ ವಿದಿ ಹಾಕುವಂತಹ ಒಂದೊಂದು ಸುದ್ದಿಗಳು ಕೂಡ ನಿಜ ಎನಿಸಬೇಕು ಆ ಯಾ ಆ ರೀತಿಯಲ್ಲಿ ಅವರು ಪ್ರಕಟಣೆ ಮಾಡ್ತಾರೆ ಈಗ ಕರೋನಾ ಬಂದ ಅಂತಹ ಸಮಯದಲ್ಲೇ ಆಗಲಿ ಜನಗಳನ್ನು ತುಂಬ ಭಯಪಡಿಸಿರೋದೇ ಮಾಧ್ಯಮಗಳು ಮಾಧ್ಯಮಗಳಿಲ್ಲ ಅಂದಿದ್ದರೆ ಜನಗಳಿಗೆ ತಿಳ್ ತಲುಪ್ತಾನೆ ಇರಲಿಲ್ಲ ಕರೋನಾ ಈ ಮಟ್ಟಿಗೆ ಅದು ತುಂಬ ಇಡೀ ರಾಜ್ಯ ದೇಶ ಗಳಾದ್ಯಂತ ಹರಡಿದೆ ಅನ್ನೋದು ಅದನ್ನು ನಾನು ಒಪ್ಪಿಕೊಳ್ತೇನೆ ಆದರೂ ಕೂಡ ಇಷ್ಟು ಜನ ಸಾಯ್ತಿದ್ದಾರೆ ಇದರಿಂದ ಹೀಗಾಗಿದೆ ಕೆಮ್ಮಿದರೆ ಕರೋನಾ ಬರುತ್ತೆ ಉಗುಳು ಉಗಿದ್ರೆ ಕರೋನಾ ಬರುತ್ತೆ ಪ್ರತಿಯೊಂದನ್ನು ಅವರು ತುಂಬ ಅದು ನಾಟಕೀಯವಾಗಿ ಪ್ರದರ್ಶನ ಮಾಡಿ ಜನರ ಮನಸ್ಸಿನಲ್ಲಿ ವಿಷ ಬೀಜಗಳನ್ನ ಬಿತ್ತಿ ಕೆಲವೊಬ್ಬರು ಸು ನ್ಯೂಸ್ ಚಾನೆಲ್ಗಳನ್ನು ನೋಡಿಯೇ ಅವರ ಮನಸ್ಸಿನಲ್ಲಿ ಭಯ ಹುಟ್ಟಿ ಅವರು ಅದನ್ನು ಅತಿರೇಕಕ್ಕೆ ತೊಗೊಂಡು ಹೋಗಿರೋದು ಕೂಡ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಕೆಲವೊಬ್ಬರು ಅದನ್ನು ತಡಕೊಳ್ಳೊಕ್ಕಾಗ್ದೆ ಕೂಡ ಭಯದಿಂದಲೇ ಕೆಲವೊಬ್ಬರು ತೀರಿ ಹೋಗಿದ್ದಾರೆ ಇದೆಲ್ಲ ಹೇಳಲಿಕ್ಕೆ ಬಂದರೆ ನಾನು ತುಂಬ ಸಂಕಟ ಪಡ್ತೇನೆ ಭಾರತ ಮಾಧ್ಯಮಗಳು ಯಾಕೆ ಹೀಗೆ ಆಗಿದೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಗಿನ ಭಾರತದ ಮಾಧ್ಯಮಗಳು ನಡಿತಾ ಇರೋದೇ ರಾಜಕಾರಣಿಗಳ ಬೆಂಬಲದಿಂದ ಪ್ರತಿಯೊಂದು ಮಾಧ್ಯಮಗಳಲ್ಲೂ ಒಬ್ಬೊಬ್ಬ ರಾಜಕಾರಣಿಗಳಿಗೆ ಬಕೆಟ್ ಹಿಡಿತಾರೆ ಕೆಲವೊಬ್ಬರು ಒಂದೊಂದು ಚಾನೆಲ್ಗಳಲ್ಲಿ ನಾವು ಎಷ್ಟು ದುಡ್ಡು ಕೊಟ್ಟರೂ ಅದು ಸುಳ್ಳಾಗಿದ್ದರೂ ಅದನ್ನು ಸತ್ಯ ಅನ್ನೋ ರೀತಿ ಪ್ರಕಟಣೆ ಮಾಡ್ತಾರೆ ಅದೇ ರೀತಿ ಭಾರತ ಮಾಧ್ಯಮಗಳನ್ನು ನೋಡುವಂಥವರು ನಂಬುವಂಥವರು ಅದನ್ನು ನಂಬಿ ಮೋಸ ಹೋಗ್ತಾರೆ ಇದೇ ರೀತಿ ಜನಗಳನ್ನ ಮೋಸ ಮಾಡ್ತಾ ಇರೋದು ಮಾಧ್ಯಮಗಳು ತುಂಬ ಇದ್ರ ಬಗ್ಗೆ ಹೇಳಲಿಕ್ಕೆ ಅಂದರೆ ಅಸಹ್ಯ ಆಗ್ತದೆ ಯಾಕೆ ಹೀಗೆ ನಮ್ಮ ಮಾಧ್ಯಮಗಳು ಮನುಷ್ಯರನ್ನು ಈ ರೀತಿ ಕೂಡ ಮನಃಪರಿವರ್ತನೆ ಮಾಡ್ತಾ ಇದ್ದಾರೆ ಮತ್ತು ಏನೇ ಆಗಲಿ ನಮಗೆ ಮಾಧ್ಯಮಗಳಿಂದ ತುಂಬ ವಿಷಯಗಳು ತಿಳೀತಾ ಇದ್ದಾವೆ ಇಲ್ಲ ಅಂತ ಅಲ್ಲ ಆದರೆ ಅದನ್ನು ತಿಳಿಸೋ ರೀತಿಯಲ್ಲಿ ತಿಳಿಸಲಿ ಅದಕ್ಕೆ ಏನೋ ಒಂದು ಕತೆ ಕಟ್ಟಿ ಅದು ಹಾಗಲ್ಲ ಹೀಗೆ ಯಪ್ಪಾ ಅನ್ನೋ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ ಅದರಿಂದ ತುಂಬ ಅಂದರೆ ತುಂಬ ಅಂತ ಅಲ್ಲ ಕೆಲವೊಂದು ಸಿಚುಯೇಷನ್ನಲ್ಲಿ ಕೆಲವೊಂದು ಘಳಿಗೆಗಳಲ್ಲಿ ಅದರ ತುಂಬ ಅದು ಪರಿಣಾಮ ಬೀರ್ತದೆ ಹಾಗಾಗಿ ನನಗೆ ಭಾರತದ ಮಾಧ್ಯಮದ ಬಗ್ಗೆ